ನನಗೆ ಇಷ್ಟವಾಗುವಂತಹ ಆಹಾರ ಅಂದರೆ ಮುದ್ದೆ ಅನ್ನ ಸಾರು ನಾನು ಹೊರಗಡೆ ಎಲ್ಲಿ ಊಟವನ್ನು ಮಾಡುವುದಿಲ್ಲ ನಾನು ನನ್ನ ಮನೆಯಲ್ಲೇ ಮುದ್ದೆ ಅನ್ನ ಸಾರು ಊಟವನ್ನು ಮಾಡುತ್ತೇನೆ ಹಾಗಾಗಿ ನಾನು ಹೊರಗಡೆ ಎಲ್ಲಿ ಊಟವನ್ನು ಮಾಡುವುದಿಲ್ಲ ಮತ್ತು ನನ್ನ ಮನೆಯಲ್ಲೇ ಅಡುಗೆಯನ್ನು ಮಾಡಿಸುತ್ತೇನೆ ನನ್ನ ಮನೆಯಲ್ಲೇ ಕುಳಿತುಕೊಂಡು ಊಟವನ್ನು ಮಾಡುತ್ತೇನೆ ನನ್ನ ಮನೆಯಲ್ಲೇ ಊಟವನ್ನು ಮಾಡುತ್ತೇನೆ ಮತ್ತು ನನ್ನ ಮನೆಯಲ್ಲೇ ಅಡುಗೆಯನ್ನು ಚೆನ್ನಾಗಿ ಮಾಡಿಸುತ್ತೇನೆ ಇಷ್ಟು ನನ್ನ ಊಟದ ಒಂದು ಮುದ್ದೆ ಅನ್ನ ಸಾರಿನ ಒಂದು ಇಷ್ಟಪಡುತ್ತೇನೆ